ಹಲೋ ಹಲೋ ನಮಸ್ಕಾರ ಸರ ಯಾವ ಯಾವ ಟ್ರಾವೆಲ್ ಏಜನ್ಸಿ ಸರ್ ನಿಮ್ಮದು ಚದುರಂಗಾ ಟ್ರಾವೆಲ್ಲಾ ಸರ್ ನಾವು ಈಗ ಧರ್ಮಸ್ಥಳ ಸುಬ್ರಹ್ಮಣ್ಯ ಒಂದೀಟು ಟೂರ್ ಹೋಗಬೇಕು ಏನು ರೇಟ್ ಆಗುತ್ತೆ ಸರ್ ಪರ್ ಕಿಲೊಮೀಟ್ರ್

ಪರ್ ಕಿಲೋಮೀಟ್ರು ನಾವು ಧರ್ಮಸ್ಥಳ ಕುಕ್ಕೆ ಹಾಗೇ ಇಡಗುಂಜಿ ಹಾಗೇ ನೋಡಿಕೊಂಡು ಹ್ಞೂ ಹಾಂ ನಾವು ನೋಡಿರಿ

ಇನೋವಾ ಇನೋವ

ಯಾಕಂದರೆ ನಾವು ಫೋರ್ ಮೆಂಬರ್ಸ್ ಇದ್ದೀವಿ ಹಾಂ ಹ್ಞೂ ಅದಕ್ಕೆ ಇನ್ನೋವಾ ಬೇಕಿತ್ತು ಮತ್ತು ಎಷ್ಟಾಗುತ್ತವ್ವ ಎಷ್ಟು ಆಗುತ್ರಿ ಕಿಲೋಮೀಟ್ರು ಹದಿನಾರು ರೂಪಾಯಿ ಎಲ್ಲ ಇದು ಇರುತ್ತಲ್ಲ ಎಲ್ಲ ಕಾರು ಒಳ್ಳೆಯ ಇದಿರ್ತದಲ್ಲ ಕಂಫಟೇಬಲ್ ಕಂಫಟೇಬಲ್ ಎಲ್ಲ ಏಸಿ ಗೀಸಿ ಇದೆಯಲ್ಲ ಹ್ಞೂ ಆಯಿತು ಇರಲಿ ಬುಕ್ ಮಾಡಿ

ಹಾಂ ಆಯಿತು ಮಾಡ್ತಿವಿ ನಾವು ನಮಗೆ ಇಪ್ಪತ್ತ ನಾಲ್ಕನೇ ತಾರಿಕಿಗೆ ಬೇಕು ನೋಡಿರಿ ಹ್ಞೂ ಹಾಂ ಆಯ್ತು ನಿಮ್ಮ ಅಂಗಡಿ ಬಂದು ಕಾಣ್ತ್ ನೋಡಿರಿ ಹಾಂ ಆಯ್ತು ಹಾಂ ಹಾಂ ಆಯ್ತು ಆಯ್ತು ಅಂಗಡಿ ಹತ್ರ ಬಂದು ಮಾತಾಡ್ತಿನಿ ಆಯ್ತು ಆಯ್ತು ಆಯ್ತು